ಇಪ್ಪತ್ತು ಏಪ್ರಿಲ್ ಎರಡು ಸಾವಿರದ ಮೂರು ಹತ್ತೊಂಬತ್ತು ಮಾರ್ಚ್ ಎರಡು ಎರಡು ಸಾವಿರದ ಎಂಟು ಹದಿನೈದು ಆಗಸ್ಟ್ ಹತ್ತೊಂಬತ್ತು ನಲ್ವತ್ತೇಳು ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಒಂದು ಮೂವತ್ತೊಂದು ಜಾನ್ವರಿ ಎರಡು ಸಾವಿರದ ಐದು